ನನಗೆ ಬಾಲ್ಯ ಎಂದ ಕೂಡಲೇ ನೆನಪಾಗುವುದು ನನ್ನ ಅಜ್ಜಿ ಮನೆ ಅಜ್ಜಿ ಮನೆಗೆ ಹೋಗುವುದಂದ್ರೆ ನನಗೆ ತುಂಬಾ ಇಷ್ಟ ರಜೆ ಸಿಕ್ಕಾಗೆಲ್ಲ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಅಜ್ಜಿ ಮನೆ ಇರುವುದು ತೀರ್ಥಹಳ್ಳಿಯಲ್ಲಿ ಹಾಗಾಗಿ ಅದು ತುಂಬ ಗ್ರಾಮೀಣ ಪ್ರದೇಶ ಆಗಿದ್ದರಿಂದ ನನಗಂತೂ ತುಂಬಾ ಇಷ್ಟವಾಗ್ತದೆ ಆ ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇರುತ್ತದೆ ಒಂದು ದೇವಸ್ಥಾನ ಅಂದರೆ ಶ್ರೀರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಆಗಿರ್ಬೋದು ಅಲ್ಲಿನ ಪರಿಸರ ಆಗಿರ್ಬೋದು ಅಲ್ಲಿಯ ಮನೆ ಆಗಿರ್ಬೋದು ತೋಟ ಆಗಿರ್ಬೋದು ಅಲ್ಲಿನ ಜೀವನ ನನಗೆ ತುಂಬ ಇಷ್ಟವಾಗ್ತದೆ ಪ್ರತಿ ಸಲ ರಜೆ ಸಿಕ್ಕಾಗಲೂ ನಾನು ಅಲ್ಲಿಗೇನೇ ಹೋಗೋದು ನಾನು ಒಂದು ಎರಡನೇ ತರಗತಿ ಇದ್ದಾಗ ಮತ್ತು ನನ್ನ ಮನೆಯವರೆಲ್ಲ ಸೇರಿ ಧರ್ಮಸ್ಥಳಕ್ಕೆ ಹೋಗಿದ್ವಿ ನನ್ನ ನಾನು ಸಣ್ಣ ಇರುವಾಗ ಅಮ್ಮ ಒಂದು ಹರಕೆ ಹೊತ್ತಿದ್ಲು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ ನನಗಂತೂ ಪ್ರವಾಸ ಮಾಡಿದ ಅನುಭವ ಯಾಕೆ ಅಂತ ಹೇಳಿದರೆ ನಾವೆಲ್ಲ ತಿರುಗಾಡಿದ್ದು ಬರೀ ದೇವಸ್ಥಾನ ಮಾತ್ರವಲ್ಲ ಶ್ರೀರಾಮ ಕ್ಷೇತ್ರಕ್ಕೆ ಕೂಡ ಹೋಗಿದ್ವಿ ಅದು ಕೂಡ ಒಂದು ದೇವಸ್ಥಾನ ಆಗಿತ್ತು ಹಾಗೇ ಅಲ್ಲಿಂದ ನಾನು ಮತ್ತು ನಮ್ಮ ಮನೆಯವರು ಅಲ್ಲಿಂದ ಸೀದಾ ಮಂಜೂಷಾ ವಸ್ತು ಸಂಗ್ರಹಾಲಯಕ್ಕೆ ಹೋಗಿದ್ವಿ ಅಲ್ಲಿಯಂತೂ ತುಂಬಾ ಒಳ್ಳ ಒಳ್ಳೆಯ ಅನುಭವ ಅಲ್ಲಿ ತುಂಬಾ ಹಳೆಯ ಕಾಲದ ಅಲ್ಲದೇ ದುಬಾರಿ ಕಾರುಗಳು ಸಂಗ್ರಹ ಕೂಡ ಇದೆ ನನಗಂತೂ ತುಂಬ ಇಷ್ಟವಾಯಿ ಆಗ್ತಾಯಿತ್ತು ಚಿಕ್ಕದಿರುವಾಗ